ಹಲೋ ಡಾಕ್ಟರು ಅದೇ ನಿನ್ನೆ ಆಸ್ಪತ್ರೆಗೆ ಬಂದಿದ್ನಲ್ಲ ನೆನ್ನೆ ಮಾತ್ರೆ ತೊಗೊಂಡಿದ್ದೆ ಡಾಕ್ಟರು ನೀವು ಬರ್ಕೊಟ್ಟಂಥ ಮೂರು ಮಾತ್ರೆಯೂ ತೆಗೆದುಕೊಂಡಿದ್ದೆ ಆದರೂ ನನಗೆ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದೆ ಆದರೆ ಮೈ ಕೈ ನೋವು ಹಾಗೂ ಉಸಿರಿನ ಉಸಿರಾಟ ತೊಂದರೆ ಆಗ್ತಿದೆ ಹಾಂ ಸರ್ ಊಟ ಮಾಡಿ ತೊಗೊಂಡಿದ್ದೆ ಡಾಕ್ಟರ್ ಹಾಂ ಓಕೆ ಡಾಕ್ಟರ್ ಹಾಗೂ ಈಗ ನಮಗೆ ಕುತ್ತಿಗೆ ನೋವು ಹಾಗೂ ಸೊಂಟ ನೋವು ಇದೆ ಅದಕ್ಕೆ ಏನಾದರೂ ಸಲಹೆ ನೀಡುತ್ತೀರ ಓಕೆ ಡಾಕ್ಟರ್ ಹಾಂ ಡಾಕ್ಟರ್ ನಾವು ಕಂಪ್ಯೂಟರ್ ಅಂಗಡಿಲ್ಲಿ ಕೆಲಸ ಮಾಡೋದು ಹ್ಞೂ ಸರ್ ಬಿ ಟಿ ಎಂಪ್ಲಾಯ್ ಆಗಿ ಓಕೆ ಡಾಕ್ಟರ್ ಬರ್ತೀನಿ

ಇನ್ನೇನು ಇಲ್ಲ ಡಾಕ್ಟರು ಹಾಂ ಯಾ ನಾಳೆ ಸಾ ಬರಬೋದಲ್ವ ಡಾಕ್ಟರ್ ನಾಳೆ ಓಕೆ ಡಾಕ್ಟರ್ ಥ್ಯಾಂಕ್ ಯು ಓಕೆ ಡಾಕ್ಟರ್ ಥ್ಯಾಂಕ್ ಯು